ಹಾಡು ಹಾಡುಗಾರರು ಯಾವ ಯಾರೇ ಇರಲಿ ಹಾಡು ಹಾಡು ಹಾಡೋಕೆ ಬಯಸಿದವ್ರನ್ನೇ ನಾವು ಯಾವತ್ತೂ ಪ್ರೋತ್ಸಾಹದಿಂದ ನೋಡಿದ್ದೀವಿ ನೋಡಿದ್ದೀವಿ ನಮ್ಮ ಸಂಸ್ಥೆಯ ಮೂಲಕ ನಾವು ಹಲವಾರು ಜನರಿಗೆ ಹಾಡೋಕ್ಕೆ ಅವಕಾಶ ಕೊಟ್ಟಿದ್ದೀವಿ ಕಲಾವಿದ್ರು ಕಲಾವಿದ್ರು ನಾವು ಕಲಾವಿದರಿಗೆ ಹಾಡಕ್ಕ ನಾವು ಚಾನ್ಸ್ ಕೊಟ್ಟಿದ್ದೀವಿ ಎಂಥ ಹುಡ್ಗಿಯರು ಇದ್ದರೂ ಹುಡ್ಗರು ಇರಲಿ ಯಾರೇ ಇರಲಿ ಅವರು ಸಂಗೀತದಲ್ಲಿ ಒಳ್ಳೆ ಕಂಠ ಇದ್ದರೆ ಹಾಡೋದ್ರಲ್ಲಿ ಹಾಡು ಹಾಡೋಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ ನೀವು ಹಾಡ್ರೀ ನೀವು ಬಿಡ್ಬೇಡ್ರಿ ಜನ ಯಾರೋ ಏನೋ ಅಂದ್ಕೋತಾರೆ ಆಕೆ ಹಾಡ್ತಾಳೆ ಹಾಡ್ಕೊತ ಅಂತಾರಂದ್ರು ನಾವು ಬಿಡ್ಬಾರ್ದು ಏಕೆಂದ್ರೆ ಅದು ನಮ್ಮ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಅದು ಕಲೆ ಬರಲ್ಲ ಸರಸ್ವತಿ ತಾಯಿ ಯಾರಿಗೋ ಒಬ್ರಿಗೆ ಒಲಿತಾಳೆ ನೂರಕ್ಕೆ ಒಬ್ರಿಗೆ ಒಲಿತಾಳೆ ಅದು ಒಲಿದಾಗ ನಮ್ಗೆ ಹಾಡು ಬಂದಾಗ ಬಿಡಬಾರ್ದು ಅವಕಾಶ ಬಂದಿಂದ್ದು ಬಳಸ್ಕೋಬೇಕಂತ ನಾವು ಎಲ್ಲರಿಗೂ ಹೇಳ್ತೀವಿ ಯಾರೇ ಗಾಯಕರಿರಲಿ ಯಾರೇ ಹಾಡಬೇಕು ಅಂತ ಆಸೆ ಪಟ್ಟೋರು ಇರ್ತಾರಲ್ಲ ಅವ್ರಿಗೆ ಗುರುತಿಸಿ ಅವ್ರಿಗೆ ಯಾರೇ ಪ್ರೋತ್ಸಾಹ ಮಾಡಿಲ್ಲ ಅಂದರೂ ನಾವು ಪ್ರೋತ್ಸಾಹ ಮಾಡ್ತೀವಿ ನಮ್ಮ ಸಂಸ್ಥೆ ಮೂಲಕ ಅವ್ರಿಗೆ ಹಾಡೋಕೆ ಅವಕಾಶ ಕೊಡ್ತೀವಿ ಯಾವತ್ತು ನಾವು ಕಲಾವಿದ್ರಿಗೆ ಸಂಗೀತ ಆಮೇಲೆ ಸಂಸ್ಕ್ರತಿ ಎಲ್ಲ ನಮ್ಮದೇ ನಮ್ಮ ದೇಶದಲ್ಲಿ ಏನೇನು ಅವ ಆಕ್ಟಿವಿಟೀಸ್ ಎಲ್ಲ ಮಾಡಿಸೋದು ನಮ್ಮ ಸಂಸ್ಥೆ ಮೂಲಕ ಮಾಡ್ತಾಯಿದ್ದೀವಿ ಎಲ್ಲ ಮಕ್ಳಿಗೆ ಹಾಡ ಹಾಡೋಕಾಗಲಿ ಸಂಗೀತವು ಮ್ಯೂಸಿಕ್ಕಾಗಲಿ ಆಮೇಲೆ ಸಂಸ್ಕ್ರತಿಗಳಲ್ಲಿ ಕಾರ್ಯಕ್ರಮವಾಗಲಿ ಈ ಥರ ಭರತನಾಟ್ಯಮ್ ನೃತ್ಯಗಳು ಹಲವಾರು

ಆಸಕ್ತಿ ಇರೋರಿಗೆಲ್ಲ ಒಂದು ವೇದಿಕೆ ಕೊಟ್ಟು ಆ ವೇದಿಕೆ ಮೇಲೆ ಅವರಿಗೆ ಹಾಡೋಕ್ಕೆ ನೃತ್ಯ ಮಾಡೋಕ್ಕೆ ಸಂಗೀತ ಮ್ಯೂಸಿಕ್ ಬಾರಿಸೋಕ್ಕೆ ಪ್ರತಿಯೊಂದು ಆಕ್ಟಿವಿಟಿಸು ಯಾರ್ಯಾರು ಯಾವ್ಯಾವುದ್ರಲ್ಲಿ ಆಸಕ್ತರಾಗಿದ್ದಾರೆ ಅದನ್ನು ನಾವು ಮಾಡ್ತೀವಿ ಅದು ವೇದಿಕೆ ಮೇಲೆ ಅವ್ರ ಹಾಡು ಹಾಡಿದರೆ ಎಲ್ರನ್ನೂ ನಾವು ಪ್ರೋತ್ಸಾಹಿಸಿ ಅದು ಹಾಡೋಕೆ ಹೇಳ್ತೀವಿ ಯಾರು ಏನೇ ಅಂದರೂ ತಲೆ ಕೆಡಿಸ್ಕೊಳ್ಳೋದು ಬೇಡ ನಮ್ಮಲ್ಲಿರೋ ಕಲೆನಾ ನಾವು ಹೊರಗೆ ಹಾಕಬೇಕು ನಾವು ಜನಕ್ಕೋಸ್ಕರಕ್ಕೂ ಸಮಾಜದಲ್ಲಿ ಒಂದೊಂದ್ಸರಿ ಅದರಿಂದಾಲೂ ನಾವು ಮುಂದೆ ಬರಬೇಕು ಈ ಕಾಲದಲ್ಲಿ ಸಿ ಹಾಡೋದ್ರಲ್ಲಿಂದನೂ ಜನ ಎಷ್ಟು ಮುಂದೆ ಬಂದಿದ್ದಾರೆ ಸಂಗೀತಗಾರರಿದ್ದಾರೆ ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ಅವ್ರು ಸಂಗೀತವನ್ನು ಕೇಳಿ ಎಷ್ಟೋ ಜನ ಮನ್ಸಿಗೆ ತೃಪ್ತಿ ಆಯಿತು ಹಾಡಂದ್ರು ಸಾಮಾನ್ಯ ಅಲ್ಲ ಅದು ಅದರಿಂದ ಎಷ್ಟೋ ನೊಂದ ಮನಸ್ಸಿಗೆ ಒಳ್ಳೆ ಕಂಠ ಇದ್ದರೆ ಎಷ್ಟೋ ನೊಂದ ಮನಸ್ಸಿಗೆ ಖುಷಿ ಕೊಡುತ್ತದೆ ಸಂಗೀತ ಅಂತ ಈ ಥರ ನಾವು ಎಲ್ಲರಿಗೆ ಜನಕ್ಕೆ ಪ್ರೋತ್ಸಾಹ ಕೊಡ್ತೀವಿ ಯಾರಿಗೆ ಹಾಡೋದ್ರಲ್ಲಿ ಆಸಕ್ತಿ ಇದೆಯಲ್ಲ ಅವರು ಈ ಥರ ಹೇಳಿ ನಿಮ್ಮ ಕಂಠ ಚೆನ್ನಾಗಿದೆ ನೀವು ಹಾಡು ಹೇಳಬೇಕು ನೀವು ಹಾಡಿನಿಂದ ನಾಲ್ಕು ಜನಕ್ಕೆ ಸಂತೋಷ ಕೊಡಬೇಕು ಅಂತ ಪ್ರೋತ್ಸಾಹವನ್ನು ಕೊಡ್ತೀವಿ ನಾವೆಲ್ಲ ಹಾಯೆಲ್ಲ